ಹಾಂ ನಾನು ನಿಖಿಲ್ ಅಂತ ನಾವು ಇದು ನಮಗೆ ಒಂದು ವೆ ಇದು ಮದುವೆ ಕಾರ್ಯಕ್ರಮಕ್ಕೆ ನಮಗೆ ಒಂದು ಹೂವಿನ ಅಲಂಕಾರ ಮಾಡಲಿಕ್ಕಿತ್ತು ಹೌದು ನೀವು ಅಂದರೆ ಅಂದರೆ ಮದುವೆ ಫನ್ಕ್ಷ ಮದುವೆಗೆಲ್ಲ ಇದು ಹೂವಿನ ಅಲಂಕಾರ ಎಲ್ಲ ಇಲ್ಲೇ ಬಂದು ಮಾಡ್ತೀರಲ್ಲ ಅಂದರೆ ನಮ್ ನಮ್ಮ ನಾವು ಹೇಳಿದ ಜಾಗಕ್ಕೆ ಬಂದು ಆಯಿತು ಅಂದರೆ ನೀವಂದರೆ ಯಾವ ಯಾವ ಥರದ ಹೂವೆಲ್ಲ ಹಾಕಿ ನೀವು ಅಲಂಕಾರ ಮಾಡ್ತೀರಾ ಮಾಡ್ತೀರಲ್ಲ ಅಂದರೆ ಅದೇ ನಾವು ಈಗ ನಮಗೆ ಅದ್ರದ್ದು ಯಾವುದಾದ್ರೊಂದು ಫೋಟೋ ಎಂತಾದ್ರೂ ಇದ್ದರೆ ಕಳಿಸ್ಕೊಡ್ಬಹುದಾ ಆ ಥರ ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಹಾಂ ಹಾಂ ಹಾಂ ಓಕೆ ಓಕೆ ಅಂದರೆ ಈಗ ನಾವು ನಾವು ಈಗ ಮದುವೆ ಈಗ ಇರೋದು ಟ್ವೆಂಟಿ ಫಿಫ್ತ್ ಆಚೆ ಟ್ವೆಂಟಿ ಫಿಫ್ತ್ ಆಚೆ ಇರೋದು ಮದುವೆ ಅಂದರೆ ನಾವು ಎಷ್ಟು ದಿವಸ ಮೊದಲು ನಿಮಗೆ ಇದು ಕನ್ಫರ್ಮ್ ಆಗಿ ಹೇಳಬೇಕು ಒಂದು ಆಯಿತು ಓಕೆ ಹಾಗಿದ್ದರೆ ಅಂದರೆ ಅದು ಎಷ್ಟು ಆಗ್ತದೆ ಅಂದರೆ ಎಮೌಂಟ್ ಎಲ್ಲ ಯಾವ ಡಿಸೈನ್ಗೆ ಒಂದು ಎಷ್ಟು ಆಗ್ತದೆ ಅಂತ

ಆಯಿತು ಅಂದರೆ ನಾವೀಗ ಎಡ್ವಾನ್ಸ್ ಎಂತಾದ್ರೂ ಕೊಡ್ಬೇಕಾಗ್ತದ ಹಣ ಎಂತಾದ್ರೂ ಫಸ್ಟಿಗೆ

ಆಯಿತು ಆಯ್ತು ಆಯಿತು ಹಾಗಿದ್ದರೆ ನಾನು ಅದೇ ಒಂದ್ಸ್ ಇನ್ನೊಂದ್ಸಲ ಕಾಲ್ ಮಾಡ್ತೀನಿ ನಾನು ಯಾವತ್ತು ಹೇಳಿ ಎಲ್ಲ ಇದು ಅಂದರೆ ಯಾವ ಥರದ್ದು ಬೇಕು ಡೆಸೈನ್ ಎಲ್ಲ ನೀವು ಒಮ್ಮೆ ಕಳ್ಸ್ತೀರಲ್ಲ ನನಗೆ ಆಮೇಲೆ ಚೆಕ್ ಮಾಡಿ ನಿಮಗೆ ಪುನಃ ಒಮ್ಮೆ ಇನ್ನೊಮ್ಮೆ ಕಾಲ್ ಮಾಡಿ ಇದರ ಬಗ್ಗೆ ಎಮೌಂಟ್ ಇದ್ರದ್ದು ಹಣ ಎಷ್ಟಾಗ್ತದೆಲ್ಲ ನಾನು ಡಿಸ್ ನಾನು ಮಾತಾಡ್ತೇನೆ ಓಕೆ ಓಕೆ ಆಯಿತು ಆಯಿತು ಓಕೆ ಓಕೆ ಓಕೆ ಓಕೆ ಓಕೆ ಥ್ಯಾಂಕ್ಸ್